ಶೌಚಾಲಯಗಳ ಬಗ್ಗೆ ಹೇಳ್ಬೇಕ್ ಅಂದರೆ ನಮ್ಮದು ಸ್ವಂತ ಮನೆ ನಮಗಾಗಿ ಸ್ವಂತ ಶೌಚಾಲಯಗಳು ಇವೆ ಅದರಲ್ಲಿ ನೀರು ಕೂಡ ಬರುತ್ತೆ ಬೇರೆಯವರ ಬಗ್ಗೆ ಹೇಳ್ಬೇಕು ಅಂದರೆ ಬೇರೆಯವರು ಬೇರೆ ದೂರ ಹೋಗ್ತಾರೆ ಶೌಚಾಲಯಕ್ಕೆ ಮತ್ತು ತೊಂದರೆ ಏನಂದರೆ ಅಲ್ಲಿ ಹುಳಗಳು ಜಾಸ್ತಿ ಕಡಿತವೆ ಹಾವ್ಗುಳು ಅವಾಗವಾಗ ಅಡ್ಡಾಡ್ತಿರ್ತಾವೆ ತುಂಬ ಭಯದಿಂದ ಹೊರಗ್ ಹೋಗ್ಕಾಗತ್ತೆ ಇದು ನಮ್ಮ ಹಳ್ಳಿಲ್ಲಿ ಅಲ್ಲ ಎಲ್ಲ ಕಡೆ ಹಳ್ಳಿಲಿರುವಂತಹ ಶೌಚಾಲಯಗಳ ಪರಿಸ್ಥಿತಿ ಹೀಗಿದೆ ಒಬ್ಬೊಬ್ಬರು ಸ್ವಂತ ಶೌಚಾಲಯಗಳನ್ನು ಮಾಡಿಕೊಂಡು ಆರಾಮಾಗಿ ಇರ್ತಾರೆ ಬೇರೆಯವ್ರದ್ದು ನೋಡೋದೇ ಇಲ್ಲ ತುಂಬ ಕಷ್ಟ ಆಗುತ್ತೆ ಹಳ್ಳಿವಾಸಿಗಳಿಗೆ